ಹಲೋ ಸರ್ ನಮಸ್ತೆ ಸರ್ ನನಗೆ ಕರ್ಡ್ ರೈಸ್ ಮೊಸರನ್ನ ಆರು ಪ್ಲೇಟು ಹಾಂ ಸರ್ ಪಾರ್ಸಲ್ ಬೇಕಿತ್ತು ಸರ್ ನಿಮ್ಮ ಕಂಪ್ನಿ ಬಗ್ಗೆ ಗೂಗಲಲ್ಲಿ ಚೆಕ್ ಮಾಡಿದೆ ರೇಟಿಂಗ್ಸು ತುಂಬ ಚೆನ್ನಾಗಿದೆ ತುಂಬ ಟೇಶ್ಟಿ ಆಗಿ ಫುಡ್ ಕೊಡ್ತೀರಾ ಅಂತ ಕೇಳ್ಪಟ್ಟೆ ನಮ್ಮ ಸ್ನೇಹಿತ್ರಿಗೂ ಫೋನ್ ಮಾಡಿದ್ದೆ ಮಗ ಈಗ ನನಗೆ ಕರ್ಡ್ ರೈಸ್ ತಿನ್ಬೇಕು ಅಂತ ಅನ್ನಿಸ್ತಿದೆ ಎಲ್ಲಿ ಚೆನ್ನಾಗಿರುತ್ತೆ ಹೊಟ್ಲುನಲ್ಲಿ ಸಾಮಾನ್ಯವಾಗಿ ಸಿಗಲ್ಲ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಕೇಳಿದೆ ಅದಕ್ಕೆ ಅವ್ನು ಹೇಳಿದ ಒಂದು ಓಟ್ಲ್ ಹೆಸ್ರು ಕೇಳಿದ ನಿಮ್ದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿ ಕೊಡ್ತಾನೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಕ್ಲೀನಾಗಿ ಫ್ರೆಶ್ ಆಗಿ ಕೊಡ್ತಾರೆ ಅಂತ ಸರ್ ಇವಾಗ ನಾವು ನಿಮ್ಮಲ್ಲಿ ಆಡ್ರು ಮಾಡಿದರೆ ಎಷ್ಟೊತ್ತಿಗೆ ಬರುತ್ತೆ ಸಾಮಾನ್ಯವಾಗಿ ಒಂದೂ ಆಫ್ ಆ್ಯನ್ ಅವರು ಸರ್ ಹಾಂ ಮತ್ತೆ ನಿಮ್ಮಲ್ಲಿ ಯಾವ ರೀತಿ ಒಂದು ಫುಡ್ಸು ಸಿಗುತ್ತೆ ಸರ್ ಪದಾರ್ಥಗಳು ನಿಮ್ಮ ಹೋಟಲ್ನಲ್ಲಿ ಸರ್ ಹಾಂ ಮೊಸರನ್ನ ಬಿಸಿಬೇಳೆ ಬಾತು ಹಾಂ ಮಸಾಲ ದೋಸೆ ಮತ್ತೆ ಸರ್ ಎಗ್ ರೈಸು ಹಾಂ ಹೇಳಿ ಸರ್ ಹಾಂ ಅನ್ನ ಸಾಂಬಾರು ಹಾಂ ಹಾಂ ಸರ್ ಸ್ವೀಟ್ಸು ಸಿಗುತ್ತಾ ನಿಮ್ಮಲ್ಲಿ ಹೌದಾ ಸರ್ ಸರಿ ಸರ್ ನಿಮ್ಮ ರೇಟಿಂಗ್ಸು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಮೆಂಟ್ಸು ನಿಮ್ಮ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಲೂ ಕೇಳ ಬಯ್ಸಿದೆ ಸರಿ ಸರ್ ಸರಿ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ನಮ್ಮ ಅಡ್ರಸ್ಗೆ ಕೊಡ್ತೀನಿ ನಮ್ಮ ಅಡ್ರಸ್ಗೆ ನೀವು ಹಾಂ ಸರ್ ಡೆಲ್ವರಿ ಕೊಡಿ ಸರ್ ಸರ್ ಹೆಸ್ರು ಹಾಂ ಸರ್ ಹೇಳಿ ಸರ್ ಕೇಳಿಸ್ತಿದೆ ಸರ್ ಹಾಂ ಸರ್ ಸರ್ ಇದು ನಿಮಗೆ ಡೈರೆಕ್ಟಾಗಿ ಆನ್ಲೈನಲ್ಲಿ ವಾಟ್ಸಪಲ್ಲೇ ನಮ್ಮ ಅಡ್ರಸ್ಸು ಡೀಟೇಲ್ಸು ಎಲ್ಲ ಕಳಿಸ್ಕೊಡ್ತೀನಿ ಅದೇ ಥರ ಕಳಿಸಿ ಸರ್ ಪೇಮೆಂಟು ಆಫ್ಲೈನಾ ಆನ್ಲೈನಾ ಇಲ್ಲ ಕ್ಯಾಶ್ ಆನ್ ಡೆಲ್ವರಿನಾ ಓಕೆ ಸರ್ ಸರ್ ಆನ್ಲೈನ್ ಪೇಮೆಂಟೇ ಮಾಡ್ತೀವಿ ಹಾಂ ಸರ್ ಡಿಲ್ವರಿ ಬಾಯ್ ಬರ್ತಾರಲ್ಲ ಅವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಸರ್ ಓಕೆ ಸರ್ ಮೊಸರನ್ನ ಸರ್ ಆರು ಪ್ಲೇಟು ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್